ಆ ಮೇಡಮ್ ಇದು ಏರ್ ಸ್ಟೈಲ್ ಶಾಪ ಇದು ವೀ ಕಟ್ಟ್ ಮತ್ತೆ ಫೆದರ್ ಕಟ್ ಎಲ್ಲ ಮಾಡಿಸ್ಬೇಕಿತ್ತು ಅದಕ್ಕೆ ಎಷ್ಟು ಆಗುತ್ತೆ ಅಂತೆ ನಮ್ಗೆಯೇ ಎಷ್ಟು ಆಗುತ್ತೆ ಅಂತೆ ಕೇಳಬೇಕಿತ್ತು ಒಂದು ಫೈವ್ ಮೆಂಬರ್ಸ್ ಇದ್ದೇವೆ ಹಾಂ ಫೆದರ್ ಕಟ್ಸು ಮತ್ತೆ ವಿ ಕಟ್ಟು ಎಲ್ಲ ಹಾಂ ನಾಳೆ ಬರಬೋದಾ ನಾಳೆ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಬರ್ತೇವೆ ಹಾಂ ಹೌದಾ ಹಾಂ ಊಂ ಹಾಂ ಸ್ಟ್ರೈಟ್ನಿಂಗ್ಸ್ ಎಲ್ಲ ಇರುತ್ತಾ ಅದೇ ಲೇಸರ್ ಕಟ್ ಆದಮೇಲೆ ಸ್ಟ್ರೈಟ್ನಿಂಗ್ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಇರುತ್ತಾ ಹೇರ್ ಕಲ್ಲರಿಂಗು ಮಾಡಬೋದ ಮ್ಯಾಮ್ ಹ್ಞೂ ಹ್ಞೂ ಹ್ಞೂ ಬ್ರೌನಿಷ್ ಫುಲ್ಲು ಡಾರ್ಕ್ ಬ್ರೌನಿಷ್ ಬರುತ್ತೆಲ್ಲಾ ಆ ಥರ ಹಾಂ ಫ್ರೆಂಟ್ ಅಷ್ಟೇ

ಹಾಂ ಹಾಂ ಓಕೆ ಹ್ಞೂ ನಾವು ಒಂದು ಫೈ ಅಂಡ್ರೆಡ್ ಫೋರ್ ಅಂಡ್ರೆಡ್ ಆ ಥರ ಕೇಳೋಣ ಅಂತಿದ್ದೀವಿ

ಹಾಂ ಓಕೆ ಮೇಡಮ್ ಆಯ್ತು ಹಾಂ ಹ್ಞೂ ಓಕೆ ಮೇಡಮ್ ಆಯ್ತು ಓಕೆ ತ್ಯಾಂಕ್ ಯು